ಜನರು ಮದುವೆಯಲ್ಲಿ ವಧುವಿಗೆ ಅನೇಕ ಉಡುಗೊರೆಯನ್ನು ಕೊಡ್ತಾರೆ ಯಾವುದಪ್ಪ ಅಂತಂದ್ರೆ ಕೆಲವೊಬ್ರು ಏನು ಮಾಡ್ತಾರಂದರೆ ಫೋಟೋಸ್ಗಳನ್ನ ಫ್ರೇಮ್ ಮಾಡಿಕೊಡ್ತಾರೆ ಇನ್ನು ಕೆಲವೊಬ್ಬರು ರಾಧಾಕೃಷ್ಣನ ಫೋಟೋಸ್ ಆಗಿರ್ಬೋದು ಬೇರೆ ಯಾವ್ದೋ ಮೂರ್ತಿ ಗಿಫ್ಟ್ ಪ್ಯಾಕ್ ಮಾಡಿ ಇರ್ಬೋದು ಇದೇ ಥರ ಇನ್ನು ಜಾಸ್ತಿ ಅವ್ರು ವಧು ವಧುವರರಿಗೆ ಯಾವ ಥರ ಇಷ್ಟ ಇರ್ತದೆ ನೋಡಿ ಅದು ಆ ವಸ್ತುಗಳನ್ನು ಆ ವಸ್ತುಗಳನ್ನು ಏನು ಮಾಡ್ತಾರೆ ಅಂದ್ರೆ ಅವರು ಗಿಫ್ಟ್ ಮುಖಾಂತ್ರನೆ ಪ್ಯಾಕ್ ಮಾಡಿ ಕೊಡ್ತಾರೆ ಅದು ಅದೇನೋ ಅವ್ರಿಗೆ ಒಂದು ಖುಷಿ ಖುಷಿ ಕೊಡುತ್ತೆ ವಧು ವರರಿಗೆ ಈ ಕೆಲವೊಬ್ರು ಏನು ಟೆಡ್ಡಿ ಟೆಡ್ಡಿ ಈ ಥರ ಗೊಂಬೆಗಳನ್ನು ಕೊಡ್ತಾರೆ ಇನ್ನು ಕೆಲವೊಬ್ಬರು ಏನೋ ಅವ್ರಿಗೆ ಇಷ್ಟವಾದಂಥ ಬಟ್ಟೆ ಆಗಿರ್ಬೋದು ಇಲ್ಲ ಅಂತಂದರೆ ಏನೋ ನೆನಪಿಡೋ ಅಂಥ ಒಂದು ಗಿಫ್ಟನ್ನು ತಂದು ಕೊಡ್ತಾರೆ ಇನ್ನು ವರದಕ್ಷಿಣೆ ಅದು ಹೇಳ್ಬೇಕು ಅಂತಂದ್ರೆ ಅದು ಮೊದ್ಲಿಂದಲೇ ನಡ್ಕೊಂಡು ಬಂದಂಥ ಪದ್ಧತಿ ಇದು ಈ ಹಳ್ಳಿಗಳಲ್ಲಿ ಹೇಳ್ಬೇಕು ಅಂತಂದ್ರೂ ವರ್ದಕ್ಷ್ಣೆಯೂ ಈ ಈ ಥರ ಪದ್ಧತಿ ನಡ್ತದೆ ಮತ್ತು ಈ ವರದಕ್ಷ್ಣೆ ಪದ್ಧತಿದು ಎಲ್ಲಿ ತನಕನು ನಿಂದ್ರಲ್ಲ ಅಂತ ಅನಿಸುತ್ತೆ ಯಾಕಂದ್ರೆ ಇದು ಸಂವಿಧಾನದ ಪ್ರಕಾರ ಇದು ವರದಕ್ಷ್ಣೆ ತೊಗೊಬಾರದು ಆದ್ರೂ ಜನರು ವರದಕ್ಷ್ಣೆ ಕೊಡ್ತಾರೆ ಯಾಕಪ್ಪಂತಂದರೆ ಈ ಸಮಾಜದಾಗೆ ಏನು ಅಂತಾರೆ ಅಂದರೆ ವರದಕ್ಷ್ಣೆ ತೊಗೊಂಡಿಲ್ಲ ಅಂತಂದ್ರೆ ಒಂಥರ ಬೇರೆ ದೃಷ್ಟಿಲಿ ನೋಡ್ತಾರೆ ಈಗ ವರದಕ್ಷ್ಣೆ ಕೊಟ್ಟರೆ ಏಯ್ ಅವ್ರು ಅಷ್ಟೊಂದು ಶ್ರೀಮಂತ್ರು ಇದ್ದಾರೆ ಹಿಂಗೆ ಅಂದ್ರೆ ವರದಕ್ಷ್ಣೆ ಕೊಡೋದ್ರ ಮುಖಾಂತರ ತೊಗೋದ್ರ ಮುಗ್ ತೊಗೋದ್ರ ಮುಖಾಂತರ ನಮ್ನ ಏನು ಮಾಡ್ತಾರೆ ಜನ ಸಮಾಜದಾಗೆ ಒಂದು ಸ್ವಲ್ಪ ಜನರು ನಮ್ಮ ಸ್ಟೇಟಸ್ಸು ಇಂಥದ್ದು ಇದ್ರ ಬಗ್ಗೆ ಹಳಿತಾರೆ ಇದೇನು ನಮ್ಮ ಸಮಾಜ್ದಾಗೆ ಇರೋಂಥ ಒಂದು ಜನಗಳಲ್ಲಿ ಒಂದು ಯೋಚನೆ ಇದೆ ಈ ಥರ ಆದ್ರೆ ಇದು ಸಂವಿಧಾನದ ಪ್ರಕಾರ ಇದು ವರದಕ್ಷ್ಣೆನ ತಗೊಳ್ಬಾರದು ಅನೇಕ ಜನರು ಭಾಳ ಜನ ಹೋರಾಡ್ಯಾರ ಅಂದ್ರೂ ಇದು ನಿಂತಿಲ್ಲ ಕೆಲವೊಂದು ಕಡೆ ಹಾಗೆ ಇನ್ನೂ ಮುಂದುವರ್ದೈತೆ ಮುಂದಿನ ದಿನಗಳು ವರದಕ್ಷ್ಣೆ ತೊಗೊಳ್ಳೋದು ನಿಂತ್ರ್ ನಿಲ್ಲಿಸ್ರ್ ಬೇಕಂತ ಹೇಳಿ ನಿಲ್ಲಿಸಿದ್ರೆ ಚೊಲೋ ಆಗುತ್ತೆ ಆದರೆ ಇದು ಈಗಿನ ಜನ್ರೇಶನ್ ನೋಡಿದರೆ ನಿಂದ್ರಿಲ್ಲಂತ ಕಾಣುತ್ತೆ